ನನ್ನ ನೆಚ್ಚಿನ ಆಹಾರ ಅಂದರೆ ವೆಜ್ಜಲ್ಲಿ ಪಲಾವು ಅದೊಂದು ಐಟಮು ಮತ್ತು ನಾನ್ ವೆಜ್ಜಲ್ಲಿ ಬಿರಿಯಾನಿ ಕಬಾಬು ಅದು ಮತ್ತು ಚಿಕನ್ ಫ್ರೈ ಚಿಕನ್ ಸಾರು ಅದೆಲ್ಲ ತುಂಬ ಇಷ್ಟ ಆದ ಆಹಾರ ನನಗೆ ಅದು ಇನ್ನೊಂದು ಏನಂದರೆ ಅದನ್ನು ನಾನು ಅಂದರೆ ನಮ್ಮನೆಯಲ್ಲಿ ನನ್ನ ಮಗನಿಗೆ ನಾನು ಇಷ್ಟಪಡುವಂಥ ಆಹಾರಕ್ಕಿಂತ ಅವನು ಇಷ್ಟ ಅವನು ಬೇರೆ ರೀತಿಯಲ್ಲಿ ಇಷ್ಟಪಡ್ತಾನೆ ನಾನು ನನಗೆ ಇಷ್ಟವಾದ ಆಹಾರವನ್ನು ಸ್ವಲ್ಪ ಮಾಡ್ತೇನೆ ಮತ್ತು ಅವನಿಗೂ ಬೇಕಾದಾಗೆ ಏನು ಬೇಕೊ ಅದನ್ನು ಮಾಡಿಕೊಡ್ತೇನೆ ಮತ್ತೆ ಇದನ್ನು ಅಂದರೆ ಈಗ ನನಗಿಷ್ಟವಾದ ಹಾಗೆ ತಿನ್ಬೊದು ಆದರೆ ನನ್ನ ಮಾವ ಎಲ್ಲ ಇದ್ದಾರೆ ಮಾವ ಅತ್ತೆ ಎಲ್ಲ ಸೊ ಅವರಿಗೆ ಶುಗರ್ ಬಿ ಪಿ ಎಲ್ಲ ಇರೋದ್ರಿಂದ ಇದನ್ನು ನಾವು ಯಾವಾಗಲೂ ಮಾಡೊಕ್ಕೆ ಕಷ್ಟ ಆಗ್ತಿದೆ ಯಾವಾಗ ವಾರಕ್ಕೊಮ್ಮೆ ಆದರೂ ನಾನು ಮಾಡಿ ತಿಂತೇವೆ ಅವರಿಗಾದರೆ ಈಗ ಬಿ ಪಿ ಶುಗರ್ ಇರುವವರಿಗೆ ಅವರಿಗೆ ಬೇರೆನೆ ಫುಡ್ ಇರ್ತದೆ ಹಾಗಾಗಿ ನನಗೆ ಯಾವಾಗಲೂ ಮನೆಯಲ್ಲೇ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಒಂದೊಂದ್ಸಲ ನಾವು ಹೊರಗಡೆ ಹೋಟ್ಲಿಗೆ ಹೋಗಿ ಹೀಗೆಲ್ಲ ತಿಂತೇವೆ ನಮ್ಮದೊಂದು ಪರಿಚಯದವರ ಹೊಟ್ಲಿದೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಲ್ಲಿ ಅಂದರೆ ನಾನ್ ವೆಜ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ಸ್ಪೈಸಿ ಬೇಕಾದರೆ ಸ್ಪೈಸಿ ಸ್ಪೈಸಿ ಬೇಡ ಅಂದರೆ ಆ ಥರ ನಮಗೆ ಕೇಳಿ ಮಾಡ್ತಾರೆ ನಾವು ಮಂತ್ಲಿಗೊಂದ್ಸಲ ಹಾಗೆಲ್ಲ ಹೋಗ್ತೇವೆ ಇನ್ನೊಂದೇನಂದರೆ ಈಗ ಮನೆಯಲ್ಲಿ ಈಗ ನಾನು ಬಿರಿಯಾನಿ ಈ ಥರ ಮಾಡಿದರೆ ಅದು ನಾನೊಬ್ಬಳೇ ತಿನ್ಬೇಕಾಗ್ತದೆ ಸೊ ನನ್ನ ಮಗನಿಗೆ ಇಷ್ಟ ಆಗಲ್ಲ ಅವನಿಗಂದ್ರೆ ಕಬಾಬು ಆ ಥರದ್ದೆಲ್ಲ ಇಷ್ಟ ಆಗತ್ತೆ ನನಗೆ ಚಿಕನ ಸಾರೀ ಫಿಶ್ ಫ್ರೈ ಅದೆಲ್ಲ ನನಗಿಷ್ಟ ಅದು ಸ್ವಲ್ಪ ಅಂದರೆ ಜಾಸ್ತಿ ಯಾವಾಗಲೂ ತಿನ್ಬಾರ್ದು ಅದರಲ್ಲಿ ಕೊಲೆಸ್ಟ್ರಾಲು ಶುಗರ್ ಎಲ್ಲ ಬರುವ ಸಾಧ್ಯತೆ ಇರ್ತದೆ ಸೊ ನಾನು ಮಾತ್ರ ತಿಂತೇನೆ ನಮ್ಮ ಅತ್ತೆ ಮಾವ ಅವರು ಸ್ವಲ್ಪ ತಿಂತಾರಷ್ಟೆ ಆದರೆ ಯಾವಾಗಲೂ ಅವರಿಗೂ ಕೂಡ ಕೊಡೊಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಅವರು ಜಾಸ್ತಿ ತಿಂದರೆ ಬಿ ಪಿ ಶುಗರ್ ಎಲ್ಲ ಬರ್ತಿದೆ ಹಾಗಾಗಿ ಅವರಿಗೆ ಸ್ವಲ್ಪ ಅಂದರೆ ತಿಂತಾರೆ ಜಾಸ್ತಿ ತಿನ್ನೊಕ್ಕಾಗ್ತಾಯಿಲ್ಲ ಅವರಿಗೆ ನನ್ನ ಮಗನಿಗಂದರೆ ಅವನಿಗೆ ಅದೇ ಕಬಾಬು ಮಾಡಿ ಯಾವಾಗಲೂ ಕಬಾಬು ಅದೆಲ್ಲ ಕೂಡ ಒಳ್ಳೆಯದಲ್ಲ ಸೊ ಒಂದೊಂದ್ಸಲ ಹೊರಗಡೆ ಹೋಗಿ ತಿಂತೇವೆ ಅವನಿಗೆ ಅಂದರೆ ಹೊರಗಿನ ಫುಡ್ ಅಂದರೆ ತುಂಬ ಇಷ್ಟ ಮತ್ತು ನನಗೆ ಅಂದರೆ ಮನೆಯಲ್ಲೇ ನಾವು ಮಾಡುದಾದ್ರೆ ನಾವು ಅಂದರೆ ಆಯಿಲ್ ಬಗ್ಗೆ ಅಲ್ಲ ನಾವು ನೊಡ್ತೇವೆ ಮನೆಯಲ್ಲಿ ಅಂದರೆ ನಾವು ಫ್ರೆಶ್ ಆಗಿರೊ ಆಯಿಲನ್ನು ತಕ್ಕೊಂಡು ಹಾಗೆ ಮಾಡ್ತೇವೆ ಆದರೆ ಹೋಟ್ಲಲ್ಲೆಲ್ಲ ಹಾಗಿಲ್ಲ ಅವರು ಅಂದರೆ ಈಗ ಮಾಡಿದ ಆಯಿಲನ್ನು ಇಟ್ಟು ಇನ್ನೊಂದು ದಿವಸ ಅದರಲ್ಲೇ ಮಾಡಿ ಅವರೆಲ್ಲ ಕೊಡ್ತಾರೆ ಹಾಗಾಗಿ ಹೊರಗಿನ ಫುಡ್ಡಿಗಿಂತ ನಾವು ಒಳಗಡೆ ಮನೆಯಲ್ಲೇ ಮಾಡೋದು ಒಳ್ಳೆಯದಲ್ವಾ ಅದು ಕೂಡ ಹೆಲ್ದಿ ಆಗಿರತ್ತೆ ಆದರೆ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಪೇಷಂಟ್ ಆಗಿರೋದ್ರಿಂದ ನಾವು ಹೊರಗಡೆ ಹೋಗಲೇಬೇಕಾಗ್ತದೆ ಯಾವಾಗಲೂ ನಮಗೆ ಇಷ್ಟವಾದನ್ ನಾವು ಮಾಡಿದರೆ ಅವರಿಗೂ ಕಷ್ಟ ಅವರು ಅವರಿಗೆ ತಿನ್ನೊಕ್ಕಾಗಲ್ಲ ಹಾಗಾಗಿ ಯಾವಾಗ್ಲಾದರೂ ತಿಂಗ್ಳಿಗೊಂದು ಸಲ ಆದರೂ ನಾವು ಹೊರಗಡೆ ಹೋಗಿ ತಿಂತೇವೆ ಸೊ ಅವರಿಗೆ ಅತ್ತೆ ಮಾವನವರಿಗೆ ಮನೆಯಲ್ಲೇ ನಾವು ಅವ್ರಿಗೆ ಏನು ಬೇಕು ಅವರಿಗೆ ಜಾಸ್ತಿ ಅಂದರೆ ವೆಜಿಟೇಬಲ್ಸ್ ಆ ಥರದೆಲ್ಲ ನಾವೇ ಅವರಿಗೆ ಮಾಡಿ ಇಟ್ಟು ಹೊರಗಡೆ ಹೋಗಿ ತಿಂತೇವೆ